ಭಾರತದ ಸಾರಿಗೆ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ಇದೆ ಸಾರಿಗೆ ವ್ಯವಸ್ಥೆ ಅಂದರೆ ಒಂದು ದೇಶದ ಬೆನ್ನೆಲುಬು ರೈತ ಹೇಗೆ ದೇಶದ ಬೆನ್ನೆಲುಬೋ ಅದೇ ಥರ ಸಾರಿಗೆ ವ್ಯವಸ್ಥೆ ಸಹ ಒಂದು ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗತ್ತೆ ಹೇಗೆ ಅಂದರೆ ನಮ್ಮದು ಭೌಗೋಳಿಕವಾಗಿ ತುಂಬ ದೊಡ್ಡದಾದಂಥ ದೇಶ ಸಣ್ಣದೇನಲ್ಲ ಹತ್ತತ್ರ ಚದರ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇರತಕ್ಕಂಥ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು ನಾಲ್ಕು ಸಾವಿರ ಕಿಲೋಮೀಟರ್ ಆಗ್ತಿದೆ ಈಶಾನ್ಯದ ಅರುಣಾಚಲ ಪ್ರದೇಶದಿಂದ ಗುಜರಾತ್ವರೆಗೂ ಅದೊಂದು ನಾಲ್ಕು ಸಾವಿರ ಕಿಲೋಮೀಟರ್ ಆಗತ್ತೆ ಹತ್ರತ್ರ ಮೂರುವರೆಯಿಂದ ಐದು ಲಕ್ಷ ಚದರ ಕಿಲೋಮೀಟರ್ ದೊಡ್ಡದು ಪ್ರದೇಶದ ದೇಶ ಆಗಿರೋದ್ರಿಂದ ಸಾರಿಗೆ ವ್ಯವಸ್ಥೆ ಬಹುಮುಖ್ಯ ನಮಗೆ ಯಾಕೆಂದರೆ ವಸ್ತುಗಳ ಸಾಗಾಟ ಈಗ ದೇಶ ನಿಂತಿರೋದೇ ಪೆಟ್ರೋಲಿಯಂ ಮೇಲೆ ಪೆಟ್ರೋಲ್ ಡೀಸೆಲ್ ಇಲ್ಲದೇ ಇದ್ದರೆ ದೇಶ ನಡೆಯೋದೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ ಸೊ ಬೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೆಟ್ರೋಲ್ ಸಾಗಿಸಬೇಕಂದ್ರೆ ರೈಲಲ್ಲಿ ಸಾಗಿಸ್ತಾರೆ ಟ್ರಕ್ಕಲ್ಲಿ ಸಾಗಿಸ್ತಾರೆ ಇದಕ್ಕೆಲ್ಲ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದ್ದರೆ ಮಾತ್ರ ನಡೆಯುತ್ತೆ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಭಾರತೀಯ ರೈಲ್ವೆ ಭಾರತೀಯ ರೈಲ್ವೆ ಜಗತ್ತಿನ ಅತಿ ದೊಡ್ಡ ಉದ್ಯೋಗದಾತ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ ಇದರಲ್ಲಿ ಹಲವಾರು ಸಮಸ್ಯೆಗಳಿದೆ ಇಲ್ಲ ಅಂತಿಲ್ಲ ಎಲ್ಲ ಕಡೆಗೂ ಕನೆಕ್ಟಿವಿಟಿ ಇದೆ ಅಂತಿಲ್ಲ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಬಂದರೆ ಚಿಂತಾಮಣಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಇದೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಇದೆ ಶಿಡ್ಲಘಟ್ಟಾಲಿ ಹೆಸರಿಗೆ ಮಾತ್ರ ಸ್ಟೇಷನ್ ಇದೆ ಅಲ್ಲಿ ಯಾವುದೇ ರೈಲ್ ನಿಲ್ಲಿಸಲ್ಲ ಇನ್ನು ಬಾಗೇಪಲ್ಲಿ ಗುಡಿ ಬಂಡೆ ರೈಲ್ ನೋಡೇ ಇಲ್ಲ ಇವತ್ವರೆಗೂ ರೈಲು ಅಗ್ಗದ ಪ್ರಯಾಣ ಬೇರೆದಕ್ಕೆ ಬಸ್ಸು ಕಾರು ಇವೆಲ್ಲ ಹೋಲಿಸಿದರೆ ರೈಲ್ವೆ ಪ್ರಯಾಣ ಅಗ್ಗ ಆರಾಮದಾಯಕ ಪ್ರಯಾಣ ಕಷ್ಟ ಅನ್ನಿಸೋಲ್ಲ ಮನುಷ್ಯನಿಗೆ ಆರಾಮಾಗಿ ಹೋಗಬಹುದು ಮಲ್ಕೊಂಡ್ರೂ ನೆಮ್ಮದಿಯಾಗಿ ಹೋಗಬಹುದು ಕೂತ್ಕೊಂಡ್ರೂ ದೇಹಕ್ಕೆ ಆಯಾಸ ಆಗಲ್ಲ ಜಾಸ್ತಿ ಹೀಗೆ ಇರತಕ್ಕಂಥ ರೈಲ್ವೆ ವ್ಯವಸ್ಥೆ ರೈಲು ಸಾರಿಗೆ ತುಂಬ ಪ್ರಮುಖವಾದದ್ದು ದೇಶದ ಪ್ರತಿ ಜಿಲ್ಲೆಗೂ ರೈಲಿದೆ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಕೊಡಗುಗೆ ರೈಲ್ ಇಲ್ಲ ನೆನಪಿರಲಿ ಇದು ನಿಮಗೆ ಕೊಡಗು ಜಿಲ್ಲೆಗೆ ರೈಲ್ವೆ ವ್ಯವಸ್ಥೆ ಇಲ್ಲ ಹೀಗಿರುವಾಗ ಸಾರಿಗೆ ವ್ಯವಸ್ಥೆ ಇದೆ ರೈಲ್ ಇದೆ ಈಗ ರೈಲು ವಿದ್ಯುದೀಕರಣ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ರೈಲಿಗೆ ಕರೆಂಟ್ ಕೊಡ್ತಾಯಿದ್ದಾರೆ ವಿದ್ಯುದೀಕರಣದಿಂದ ಏನಾಗತ್ತೆ ಅಂತ ಹೇಳಿದರೆ ಮಾಲಿನ್ಯ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ದೇಶ ಡೀಸೆಲ್ಗಾಗಿ ಹೊರ ದೇಶಗಳ ಮೇಲೆ ಅವಲಂಬನೆ ಕಮ್ಮಿ ಆಗತ್ತೆ ಫಾರಿನ್ ಎಕ್ಸ್ಚೇಂಜ್ ಉಳಿಯುತ್ತೆ ಅಂತ ಒಂದು ಹೇಳುತ್ತಾರೆ ಆದರೆ ವಿದ್ಯುತ್ ಉತ್ಪಾದನೆ ಹೇಗೆ ಆಗತ್ತೆ ಅಂತ ಯಾರೂ ಹೇಳ್ತಾಯಿಲ್ಲ ಡೀಸೆಲ್ ಇಂಜಿನ್ ಬಳಕೆಯಿಂದ ಕಾ ಪರಿಸರ ಮಾಲಿನ್ಯ ಆಗುತ್ತೆ ಹಾಗಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅದರಿಂದ ನಾವು ಇದು ಮಾಡ್ತೀವಂತ ಆದರೆ ವಿದ್ಯುತ್ ಉತ್ಪಾದನೆ ಹೇಗೆ ಮಾಡ್ತಾರೆ ಶಾಖ ಉತ್ಪಾದನೆ ವಿದ್ಯುತ್ ಇಂದ ಮಾಡ್ತಾರೆ ಕಲ್ಲಿದ್ದಲು ಸುಟ್ಟು ಮಾಡ್ತಾರೆ ಹಾಗಾಗಿ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ಪರಿಸರ ಮಾಲಿನ್ಯ ಏನು ಕಮ್ಮಿ ಆಗಲ್ಲ ಆದರೆ ರೈಲ್ವೆ ವ್ಯವಸ್ಥೆ ಸುಧಾರಣೆಯಿಂದ ಏನಾಗತ್ತೆ ಸಾರ್ವಜನಿಕರಿಗೆ ಕೈಗೆ ಎಟುಕೋ ದರದಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಆಗತ್ತೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ನಮಗೆ ಚಿಕ್ಕಬಳ್ಳಾಪುರದಿಂದ ಡೆಲ್ಲಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಿಂದ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನಿಗೆ ಹೋಗ್ತೀವಿ ನಾವು ಮಲ್ಕೊಂಡು ಹೋಗ್ತೀವಿ ಸ್ಲೀಪರ್ ಕೋಚ್ ಅಂದರೆ ಒಂದು ಏಳುನೂರು ರೂಪಾಯಿಗೆ ಆಗತ್ತೆ ಇಲ್ಲ ನಾನೇನು ಅಲ್ಲಿ ಜನ್ರಲ್ ಟಿಕೆಟ್ ತೊಗೊಂಡು ಹೋಗ್ತೀನೋ ನಾನು ಇನ್ನೂರೈವತ್ತು ರೂಪಾಯಿಗೆ ಡೆಲ್ಲಿಗೆ ಹೋಗಬಹುದು ಸ್ವಲ್ಪ ಕಷ್ಟ ಆಗುತ್ತೆ ಎರಡುವರೆ ದಿನ ಪ್ರಯಾಣ ಕೂತಿದ್ದ ಕಡೆನೇ ಕೂತ್ಕೋಬೇಕು ಅಲ್ಲೇ ಸಣ್ಣ ಸಣ್ಣ ಜಾಗದಲ್ಲಿ ಕೂತ್ಕೊಂಡು ಹೋಗಬೇಕು ಜನ್ರಲಲ್ಲಿ ಇಲ್ಲ ಸರ್ ನಾನು ಸ್ಲೀಪಿಂಗಲ್ಲಿ ಹೋಗ್ತೀನಿ ಅಂದರೆ ಒಂದು ಏಳುನೂರು ರೂಪಾಯಿಗೆ ಹೋಗಬಹುದು ಅದೇ ನಾನು ಬೆಂಗಳೂರಿಗೆ ಹೋಗಿ ದೇವನಹಳ್ಳಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಏರ್ಪೋ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಅಲ್ಲಿ ಡೆಲ್ಲಿಗೆ ಹೋಗ್ತೀನಿ ಅಂದರೆ ಎಷ್ಟು ಕಡಿಮೆ ಅಂದ್ರೂ ಐದರಿಂದ ಆರು ಸಾವಿರ ಖರ್ಚು ಬೇಕೇ ಬೇಕು ಅದರಲ್ಲಿ ಏನಾಗತ್ತೆ ದೇವನಳ್ಳಿಗೆ ಹೋಗಿ ಬಸ್ ಚಾರ್ಜ್ ಎಕ್ಸ್ಟ್ರಾ ಕೊಡ್ಬೇಕು ಅದಕ್ಕೆ ವಜ್ರ ಬಸ್ಸಲ್ಲಿ ಹೋಗಬೇಕು ದುಡ್ಡು ಜಾಸ್ತಿ ತಿರ್ಗಾ ಡೆಲ್ಲಿ ಏರ್ಪೋರ್ಟ್ ಇಂದ ಡೆಲ್ಲಿಗೆ ಹೋಗೋದು ಒಂದಷ್ಟು ದುಡ್ಡು ಕೊಡಬೇಕು ಇದೆಲ್ಲ ಒಂದಷ್ಟು ಸಮಸ್ಯೆಗಳು ರೈಲ್ವೆ ಬಂದು ಭಾರತದ ಬೆನ್ನೆಲುಬು ಅಂತ ಒಂದು ಮಾತಿದೆ ಹಾಗಾಗಿ ರೈಲ್ವೆನ ಅತಿ ಹೆಚ್ಚು ಅಭಿವೃದ್ಧಿಪಡಿಸ್ಬೇಕು ದೇಶದ ಎಲ್ಲ ಜಿಲ್ಲೆಗಳು ಎಲ್ಲ ತಾಲ್ಲೂಕಿಗೂ ರೈಲ್ವೆ ಹಳಿಗಳನ್ನು ಹಾಕಬೇಕು ಎಲ್ಲ ವಿದ್ಯುತ್ ರೈಲ್ವೆ ಹಳಿಗಳು ಹಾಕಬೇಕು ಕರೆಂಟ್ ಹಾಕಬೇಕು ರೈಲ್ವೆ ಹಳಿಗೆ ಅಟ್ಲೀಸ್ಟ್ ಹಾಗಾದ್ರು ಗ್ರಾಮಗಳಿಗೆ ಒಂದಷ್ಟು ಕರೆಂಟ್ ಬರುತ್ತೆ ಅಂತ ಒಂದು ನಂಬಿಕೆ ಅದು ಇನ್ನೂ ರೈಲ್ವೆ ಹಳಿ ಇದ್ದಮೇಲೆ ರೈಲ್ ಬರಬೇಕು ಸುಮ್ಮನೆ ಶೋಕಿಗೆ ಉದ್ಘಾಟನೆಗೋಸ್ಕರ ರೈಲ್ವೆ ಹಳಿಗಳು ಹಾಕಿದ್ರೆ ಪ್ರಯೋಜನ ಇಲ್ಲ ರೈಲ್ವೆ ಇಲಾಖೆ ಚೆನ್ನಾಗಿದೆ ಅಂತ ನನ್ನ ನಂಬಿಕೆ ಇನ್ನು ರಸ್ತೆಯ ಸಾರಿಗೆಗೆ ಬಂದರೆ ಹೆದ್ದಾರಿಗಳು ಬಂದು ಭಾರತ ದೇಶದ ಭೂರೆ ಕೈನ ರೇಖೆಗಳು ಭಾಗ್ಯದ ರೇಖೆಗಳು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಹೇಳ್ತಾರೆ ಸ್ವರ್ಣ ಚತುಶ್ಪಥ ಯೋಜನೆ ಅಂತ ಅವರು ಪ್ರಧಾನಿ ಆಗಿದ್ದಾಗ ತೊಂಬತ್ತೆಂಟರಲ್ಲಿ ಉದ್ಘಾಟನೆ ಮಾಡ್ತಾರೆ ಭೂಮಿ ಪೂಜೆ ಮಾಡ್ತಾರೆ ಅದು ಇನ್ನು ಕೆಲಸ ನಡೀತಾನೆ ಇದೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ರೋಡು ಪೂರ್ವದಿಂದ ಪಶ್ಚಿಮಕ್ಕೆ ಅಸ್ಸಾಮ್ನ ಕಾಮರೂಪದಿಂದ ಗುಜರಾತ್ನ ಕಚ್ವರೆಗೂ ಉತ್ತರ ದಕ್ಷಿಣಕ್ಕೊಂದು ರಸ್ತೆ ಇದರ ಉದ್ದೇಶ ಏನೆಂದ್ರೆ ದೇಶದ ಎಲ್ಲ ಮೂಲೆಗಳನ್ನು ಹೈ ಕ್ವಾಲಿಟಿ ಹೈ ಸ್ಟ್ಯಾಂಡರ್ಡ್ ರೋಡ್ಸ್ನ ಕನೆಕ್ಟಿವಿಟಿಗೆ ಬಳಸಬೇಕು ಅಂಥಕ್ಕಂಥದ್ದು ಇದರ ಪ್ರಯತ್ನ ನಡೀತಾಯಿದೆ ಇನ್ನೂ ರಸ್ತೆಗಳು ಎಲ್ಲಿ ನೋಡಿದ್ರೂ ಅಲ್ಲಿ ಕೆಲಸ ನಡೀತಾನೇ ಇದೆ ಈಗಿರೋ ಕೇಂದ್ರ ಸರ್ಕಾರದ ರಸ್ತೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗಂತು ಒಂದೇ ಒಂದು ಹುಚ್ಚ ಥರ ಕೆಲಸ ಮಾಡ್ತಾರವರು ದಿನಕ್ಕೊಂದು ರಸ್ತೆ ಭೂಮಿ ಪೂಜೆ ಮಾಡ್ತಾರೆ ದಿನಕ್ಕೊಂದು ರಸ್ತೆ ಉದ್ಘಾಟನೆ ಮಾಡ್ತಾರೆ ಈಗ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂಗೆ ನೋಡಿ ಬೆಂಗಳೂರು ಚೆನ್ನೈ ಕಾರಿಡಾರ್ ಒಂದು ಮಾಡ್ತಾಯಿದ್ದಾರೆ ಎಷ್ಟು ವೇಗವಾಗಿ ಕೆಲಸ ನಡೀತಾಯಿದೆ ಅಂದರೆ ನೆನ್ನೆ ಹೋದಾಗ ಏನಿರುತ್ತೆ ಇವತ್ತು ಹಾಗಿರಲ್ಲ ಅಷ್ಟು ವೇಗದಲ್ಲಿ ಕೆಲಸ ನಡಿಯುತ್ತೆ ಇತ್ತೀಚೆಗೆ ಮೊನ್ನೆ ಪೇಪರಲ್ಲೂ ನೋಡಿದೆ ಒಂದುವರೆ ದಿನದಲ್ಲಿ ಐವತ್ತೆರಡು ಕಿಲೋಮೀಟರ್ ರಸ್ತೆ ಹೆದ್ದಾರಿ ನಿರ್ಮಿಸಿ ಗಿನ್ನಿಸ್ ದಾಖಲೆ ಮಾಡಿದ ಭಾರತದ ಹೈ ವೇ ಪ್ರಾಧಿಕಾರ ಇದೇನು ತಮಾಷೆ ವಿಷಯ ಅಲ್ಲ ಬಟ್ ರಸ್ತೆ ಅಂದರೆ ಬರಿ ಹೆದ್ದಾರಿಗಳು ದೊಡ್ಡ ದೊಡ್ಡ ನಗರಗಳು ಡೆಲ್ಲಿಯಿಂದ ಬೆಂಗಳೂರಿಗೆ ರೋಡ್ ಹಾಕ್ತಾರೆ ಮುಂಬೈಯಿಂದ ಘಾಟಿಗೆ ರೋಡ್ ಹಾಕಿದ್ರೆ ಸಾರಿಗೆ ವ್ಯವಸ್ಥೆ ಸುಧಾರಿಸಿದಂಗಲ್ಲ ಸಾರಿಗೆ ವ್ಯವಸ್ಥೆ ಸುಧಾರಿಸೋದು ಏನೆಂದ್ರೆ ದೇಶದ ಕಟ್ಟ ಕಡೆಯ ಗ್ರಾಮಕ್ಕೆ ಸರ್ವ ಋತುವಿಗೂ ಹೊಂದುವಂಥ ರಸ್ತೆ ಯಾವಾಗ ನಿರ್ಮಾಣ ಮಾಡ್ತೀವಿ ಆಗ ಅದು ಯಶಸ್ವಿಯಾಗುತ್ತೆ ಅಂತ ನನ್ನ ನಂಬಿಕೆ ರಸ್ತೆ ಚೆನ್ನಾಗಿದೆ ಅಂದರೆ ರೈತ ತಾನು ಬೆಳೆದ ಬೆಳೇನ ಸಿಟಿಗೆ ಅಥವಾ ಹತ್ತಿರದ್ದು ನಗರಕ್ಕೆ ಎತ್ಕೊಂಡು ಹೋಗಿ ಮಾರೋಕ್ಕಾಗತ್ತಾ ರಸ್ತೆ ಚೆನ್ನಾಗಿಲ್ಲ ಅಂದರೆ ಅವನೇನು ಮಾಡ್ತಾನೆ ಯಾರೋ ಒಬ್ಬನು ಊರಲ್ಲೇ ಬರ್ತಾನೆ ಅವನು ಕೈಯ್ಯಲ್ಲಿ ಕೊಡ್ತಾನೆ ಅವನು ಎತ್ಕೊಂಡು ಹೋಗ್ತಾಯಿರ್ತಾನೆ ಅದರಿಂದ ರೈತರಿಗೂ ಲಾಭ ಇಲ್ಲ ರಸ್ತೆ ಚೆನ್ನಾಗಿದೆ ಅಂದರೆ ಐದು ಕಿಲೋಮೀಟ್ರ್ ಹೋಗೋಕೆ ಹತ್ತು ಕಿಲೋಮೀಟ್ರ್ ಹೋಗೋಕೆ ಒಂದು ಲೀಟ್ರ್ ಡೀಸೆಲ್ ಸಾಕಾಗತ್ತೆ ಅದೇ ರಸ್ತೆ ಚೆನ್ನಾಗಿಲ್ಲಂದ್ರೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ಗೆಲ್ಲ ಒಂದು ಲೀಟರ್ ಡೀಸೆಲ್ ಬೇಕಾಗತ್ತೆ ಇದರಿಂದ ರೈತರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತೆ ಹಾಗಾಗಿ ರಸ್ತೆ ಸಾರಿಗೆ ಅಂದರೆ ಸರ್ವ ಋತು ರಸ್ತೆಗಳೂ ಇರಬೇಕು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ದೇಶದ ಕಟ್ಟ ಕಡೆಯ ಗ್ರಾಮಕ್ಕೂ ರಸ್ತೆ ನಿರ್ಮಾಣ ಆದರೆ ಅದು ಒಂದು ಅಭಿವೃದ್ಧಿ ರೈಲ್ವೆ ಆಯ್ತು ರಸ್ತೆ ಸಾರಿಗೆ ಅದೇ ಆ ಥರ ವಾಯು ಸಾರಿಗೆ ವಾಯು ಸಾರಿಗೆ ಅಂದರೆ ಅದು ಒಂದು ಕಾಲದಲ್ಲಿ ಬರೀ ಶೀಮಂತರಿಗೆ ಮಾತ್ರ ಅವಕಾಶ ಇತ್ತು ದುಡ್ಡಿರೋನು ಮಾತ್ರ ವಿಮಾನದಲ್ಲಿ ಹೋಗೋಕ್ಕೆ ಅವಕಾಶ ಇತ್ತು ಸಣ್ಣ ಪಣ್ಣ ಮನುಷ್ಯರಿಗೆಲ್ಲ ಅವಕಾಶ ಇರಲಿಲ್ಲ ವಿಮಾನದಲ್ಲಿ ಹೋಗೋದು ಒಂದು ಬಡವರಿಗೆ ಕನಸಿನ ಮಾತೇ ಆಗಿತ್ತು ಯಾಕೆಂದ್ರೆ ದೊಡ್ಡ ದೊಡ್ಡ ನಗರ ಬೆಂಗಳೂರಿಂದ ಮುಂಬೈಗಿತ್ತು ಬೆಂಗಳೂರಿಂದ ಡೆಲ್ಲಿಗೆ ಇತ್ತು ಬೆಂಗಳೂರಿಂದ ಅಮೇರಿಕಾಗೆ ಇತ್ತು ಬಿಟ್ಟರೆ ಸಣ್ಣ ಸಣ್ಣ ನಗರಗಳಿಗೆ ಎರಡನೇ ಹಂತದ ನಗರಗಳಿಗೆ ಯಾವುದೇ ವಿಮಾನ ವ್ಯವಸ್ಥೆ ಇರಲಿಲ್ಲ ಈಗ ಈಗಿರೋ ಕೇಂದ್ರ ಸರ್ಕಾರ ಜ್ಯೋತಿರಾಜ್ ಸಿಂಧಿಯಾ ವಿಮಾನಯಾನ ಸಚಿವ ಅದಕ್ಕೆ ಮುಂಚೆ ಇದ್ದಿದ್ದ ವಿಮಾನಯಾನ ಸಚಿವರು ಉಡಾನ್ ಅಂತೊಂದು ಯೋಜನೆ ಉಡಾನ್ ಉಡಾನ್ ಟೂ ಅಂತ ಇದರಿಂದ ಲಾಭ ಸಾಮಾನ್ಯ ಜನರಿಗೆ ಸಿಗಬೇಕು ಪ್ರತಿಯೊಬ್ಬರು ವಿಮಾನದಲ್ಲಿ ಓಡಾಡ್ಬೇಕು ಮತ್ತೆ ಎರಡನೇ ಹಂತದ ನಗರಗಳಿಗೆ ವಿಮಾನಯಾನ ಸಂಪರ್ಕ ಆಗಬೇಕು ಅಂದ್ಬಿಟ್ಟು ಈಗ ಉದಾಹರಣೆಗೆ ನೋಡಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗಿಲ್ಲ ಬಿಡಿ ಕೋಲಾರ ಚಿಕ್ಕಬಳ್ಳಾಪುರ ಯಾವುದೇ ವಿಮಾನ ನಿಲ್ದಾಣ ಇಲ್ಲ ಯಾಕೆಂದ್ರೆ ನಮಗೆ ದೇವನಳ್ಳಿ ಪಕ್ಕದಲ್ಲೇ ಇದೆ ನಮ್ಮ ದೇವನಳ್ಳಿಗೆ ನಮ್ಮದು ಎರಡೂ ಜಿಲ್ಲೆ ಅತೀ ದೂರನೇ ನೂರು ಕಿಲೋಮೀಟ್ರ್ ಆಗುತ್ತೆ ಅತೀ ಸಮೀಪವೇ ಇಪ್ಪತ್ತೈದು ಕಿಲೋಮೀಟರ್ ದೂರಕ್ಕೆಲ್ಲ ವಿಮಾನ ನಿಲ್ದಾಣ ಸಿಗುತ್ತೆ ನಮಗೆ ಶಿವಮೊಗ್ಗಗಾಗಿದೆ ಹುಬ್ಬಳ್ಳಿಗಾಗಿದೆ ಕಲ್ಬುರ್ಗಿಗಾಗಿದೆ ಈ ಥರ ವಿಮಾನ ನಿಲ್ದಾಣಗಳು ಎಲ್ಲ ಜಿಲ್ಲೆಗಳಲ್ಲೂ ಆಗಬೇಕು ಅಂತ ಒಂದು ಪ್ರಯತ್ನ ನಡೀತಾಯಿದೆ ಆದರೆ ವಿಮಾನ ನಿಲ್ದಾಣ ಆಗುತ್ತೆ ಅಂದ ಮಾತ್ರಕ್ಕೆ ವಿಮಾನದಲ್ಲಿ ಹೋಗೋರು ಎಷ್ಟು ಜನ ಅನ್ನೋದು ಒಂದು ಪ್ರಶ್ನೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಮಾನ ನಿಲ್ದಾಣ ಮಾಡಿದ್ರು ಅಂತ ಇಟ್ಕೊಳ್ಳೋಣ ದೇವನಳ್ಳಿ ಪಕ್ಕದಲ್ಲಿ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಏನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಯಾರಾದ್ರೂ ವಿಮಾನದಲ್ಲಿ ಬರ್ತಾರಾ ಹುಚ್ಚು ಅಂತಾರೆ ಅದೇ ಥರ ದೂರದ ಪ್ರದೇಶಕ್ಕೆ ಹೋಗಬೇಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಇಂದ ಇಲ್ಲ ಡೆಲ್ಲಿ ವಿಮಾನ ಇದ್ದರೆ ಯಾರಾನ ಹತ್ತಬಹುದು ಆದರೆ ಚಿಕ್ಕಬಳ್ಳಾಪುರದ ಡೆಲ್ಲಿ ವಿಮಾನ ಹಾಕಲ್ಲ ಕನೆಕ್ಟಿಂಗ್ ಫ್ಲೈಟ್ ಹಾಕ್ತಾರೆ ದೇವನಳ್ಳಿಗೆ ಹೋಗು ಅಲ್ಲಿಂದ ಇನ್ನೊಂದು ಫ್ಲೈಟಲ್ಲಿ ಹೋಗು ಅಂತಲೇ ಹಾಗಾಗಿ ಅದು ಸಕ್ಸಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾಯಿಲ್ಲ ಇನ್ನೂ ಜಲ ಸಾರಿಗೆ ವಿಚಾರಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿ ಜಲ ಸಾರಿಗೆ ಯಶಸ್ವಿ ಆಗಿರಬಹುದು ಇಲ್ಲ ಅಂತಿಲ್ಲ ಯಾಕೆಂದರೆ ನದಿಗಳು ಹರೀತದೆ ಗಂಗಾ ನದಿ ಯಮುನಾ ನದಿ ಇದೆ ಗೋದಾವರಿ ತಪತಿ ಎಲ್ಲ ಆ ಕಡೆ ಇರೋದರಿಂದ ಅಲ್ಲೊಂದಷ್ಟು ನಡೆಯುತ್ತೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನದಿ ವ್ಯವಸ್ಥೆ ಅಷ್ಟು ಇದಾಗಿಲ್ಲ ಯಾಕೆಂದರೆ ಈಗ ಕಾವೇರಿ ನದಿಯಲ್ಲಿ ನಾವು ಜಲ ಸಾರಿಗೆ ಮಾಡ್ತೀವಿ ಅಂದರೆ ಕೊಡಗಿಂದ ಶುರು ಮಾಡಿದರೆ ಉದ್ದಕ್ಕೂ ಅಣೆಕಟ್ಟುಗಳಿದೆ ಅಣೆಕಟ್ಟು ದಾಟಿಕೊಂಡು ಹೇಗೆ ಬರ್ತದೆ ಹಡಗು ದೋಣಿ ಕೆ ಆರ್ ಎಸ್ ಆದ್ಮೇಲೆ ಮೆಟ್ಟೂರಲ್ಲಿ ಇನ್ನೊಂದು ಅಣೆಕಟ್ಟು ಅಲ್ಲಿಂದ ಮುಂದೆ ಕಲ್ಲೆಣ್ಣೆ ಡ್ಯಾಮ್ ಇದೆ ತಮಿಳುನಾಡಲ್ಲಿ ಹಾಗಾಗಿ ಜಲ ಸಾರಿಗೆ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತೇನಿಲ್ಲ ಇಲ್ಲ ಸಾರಿಗೆ ವ್ಯವಸ್ಥೆಗಳು ಆ ಮೂಲವಗ್ರವಾಗಿ ಭಾರತದ ಬೆನ್ನೆಲುಬು ಅಂತ ಹೇಳಿದರೆ ಅದು ತಪ್ಪಾಗಲ್ಲ